ನನಗೆ ಸಾಹಿತ್ಯ ಕಥೆಗಳ್ನೆಲ್ಲ ಬರೆಯೋದಕ್ಕೆ ಕಥಾ ಸಾಹಿತ್ಯಗಳನ್ನೆಲ್ಲ ಬರೆಯೋದಕ್ಕೆ ಬಹಳ ಇಷ್ಟ ನನಗೆ ನೆಚ್ಚಿನ ಬರಹಗಾರರು ಯಾರು ಅಂತ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಆ ಪೂರ್ಣಚಂದ್ರ ತೇಜಸ್ವಿಯವರು ಪ್ರತಿಯೊಂದು ಪ್ರಕೃತಿಗೆ ಸಂಬಂಧಪಟ್ಟಂಥ ಎಲ್ಲ ಸ ಪ್ರಕೃತಿಗೆ ಸಂಬಂಧಪಟ್ಟಿರೋಂಥ ಪ್ರತಿಯೊಂದನ್ನು ಕೂಡ ಅವರು ಬಹಳ ವಿವರ್ಣೆಯಾಗಿ ಪ್ರಕೃತಿಗೆ ಹತ್ತಿರವಾಗಿ ಹೇಗೆ ಅದನ್ನ ವ ಅದ್ರ ಭಾವನೆಗಳೇನು ಪ್ರಕೃತಿಯ ಜೊತೆಗೆ ಹಂಚ್ಕೊಳ್ಳೋಂಥದ್ದೇನು ಪ್ರಕೃತಿಂದ ಸಿಗೋಂಥ ನಮಗೆ ಉಪಯೋಗಗಳೇನು ಪ್ರಕ್ ನಮ್ಗೆ ಏನೇ ಒಂದು ಕೋಪ ಸಿಟ್ಟು ಏನೇ ಇದ್ರೂ ಕೂಡ ನಾವು ಪ್ರಕೃತಿ ಜೊತೆಗಿದ್ದಾಗ ಆಪ್ ಅದು ಆ ಥರ ಯಾವುದೇ ರೀತಿ ಭಾವನೆಗಳೇ ಬರೋಲ್ಲ ನಾವು ಹೊಂದಾಣಿಕೆಯಿಂದ ಇರೋ ಅನ್ನೋ ಭಾವನೆಯೇ ಬರುತ್ತೆ ಆದ್ದರಿಂದ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಬರಹಗಾರರು ಅಂದರೆ ತುಂಬ ಇಷ್ಟ ಅವರಿಂದ ನಾನು ಪ್ರಕೃತಿ ಜೊತೆಗೆ ಹೇಗೆ ಹೊಂದ್ಕೋಬೇಕು ಪ್ರಕೃತಿಯಲ್ಲಿ ಇರೋಂಥದ್ದು ಏನನ್ನು ನಾವು ಅರಿತ್ಕೋಬೇಕು ಅದರಲ್ಲಿರುವಂಥ ಒಳ್ಳೆಯದನ್ನ ಏನೇನಿದೆ ಅಂದು ನಾನು ಅಳವಡಿಸ್ಕೊಳ್ಳೋಳು ನನಗೆ ಕಲಿಯೋದಕ್ಕೆ ಬಹಳ ಇಷ್ಟ ಆಗುತ್ತೆ ಪ್ರಕೃತಿಯಲ್ಲಿ ಇರೋಂಥದ್ದನ್ನೆಲ್ಲ